ಈಗಿನ ಪ್ರಕಾರವು ಈಗಿನ ತಂತ್ರಜ್ಞಾನದ ಪ್ರಕಾರವಾಗಿ ತುಂಬ ಜನರಿಗೆ ಉದ್ಯೋಗದ ಉದ್ಯೋಗಗಳು ದೊರಕಿವೆ ಏಕಂದ್ರೆ ಈಗಿನ ಆನ್ಲೈನಲ್ಲೇ ತುಂಬ ಜನ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಈಗಿನ ತಂತ್ರಜ್ಞಾನದ ಪ್ರಕಾರವಾಗಿ ಝೊಮ್ಯಾಟೋ ಆಗಿರ್ಬೋದು ಸ್ವಿಗ್ಮಿ ಹಾಗೂ ಬೇರೆ ಕ ಇವುಗಳಲ್ಲಿ ಮನೆಯಲ್ಲೇ ಇದ್ದವರೆಲ್ಲ ತುಂಬ ಜನ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಹಾಗೂ ಕೆಲಸ ಇಲ್ಲ ಓದಿ ಕೆಲಸ ಇಲ್ಲದವರು ಕು ಕೂಡ ತುಂಬ ಜನ ಇದ್ದಾರೆ ಹುಡುಗರು ಅವರೂ ಕೂಡ ತಮ್ಮ ಆನ್ಲೈನ್ ಪ್ರಕಾರವಾಗಿ ತುಂಬ ಜನ ಕೆಲಸಗಳನ್ನೆಲ್ಲ ಮಾಡ್ತಾರೆ ಹಾಗೂ ಮನೆಯಲ್ಲಿ ಇದ್ದವರು ಇರ್ಬೋದು ಏನೂ ಕೆಲಸ ಇಲ್ಲದವರೂ ಕೂಡ ಓದಿ ಕಲಿತು ತುಂಬ ಡಿಗ್ರಿಯೆಲ್ಲ ಹೊಂದಿದವ್ರು ಕೂಡ ಏನೂ ಕೆಲಸ ಇಲ್ಲದಿದ್ದರೂ ಮನೆಯಲ್ಲೇ ಇದ್ದರೂ ಅವರೂ ಕೂಡ ಆನ್ಲೈನ್ ರೂಪದಲ್ಲೇ ಕೆಲಸಕ್ಕೆ ಹೋಗುವುದಾಗಿರ್ಬೋದು ತುಂಬ ಈಗಿನ ತಂತ್ರಜ್ಞಾನದ ಪ್ರಕಾರವಾಗಿ ತುಂಬ ಮುಂದುವರೆದಿದೆ ಏಕೆಂದ್ರೆ ಈಗಿನ ಏನೇ ಆಗಿರ್ಬೋದು ತಮ್ಮ ತಾವು ಸ್ವಂತ ಉದ್ಯೋಗ ಮಾಡಬೇಕಂದ್ರೂ ಆನ್ಲೈನಲ್ಲೇ ಏನಾದ್ರೂ ಮಾ ಮಾಡಿ ಕೆಲಸ ಕೆಲಸಕ್ಕೆ ಹೋಗ್ತಾರೆ ಹಾಗೂ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ತುಂಬ ಜನಕ್ಕೆ ತಂತ್ರಜ್ಞಾನ ಉಪಯೋಗವಾಗಿದೆ ಹಾಗೂ ನಮ್ಮ ಪ್ರಕಾರವಾಗಿ ನಮಗೂ ತುಂಬ ಒಳ್ಳೆಯ ಕೆಲಸಗಳು ಅಂದರೆ ಈಗ ಒಂದು ಝೊಮ್ಯಾಟೋ ಕಂಪ್ನೀನೇ ಆಗಿರ್ಬೋದು ತುಂಬ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲಸ ಮಾಡಿ ಓದಿಲ್ಲ ಅಂದರೂ ಅದರಲ್ಲಿ ಕೆಲಸ ಇದೆ ಹಾಗೆಯೇ ನಾವೂ ಆನ್ಲೈನ್ನಲ್ಲಿ ಆಗಿರ್ಬೋದು ಕೆಲಸ ಮಾಡ್ಬೋದು ಈಗಿನ ಪ್ರಕಾರವಾಗಿ ತಂತ್ರಜ್ಞಾನ ಪ್ರಕಾರವಾಗಿ ಆನ್ಲೈನ್ನಲ್ಲಿ ಕೆಲಸ ಕೂಡ ಮಾಡುತ್ತೇವೆ ಹಾಗೆಯೇ ಒಂದು ಮನೆಯಲ್ಲೇ ಇದ್ದು ಎಲ್ಲಿಗಾದ್ರೂ ಹೋಗಬೇಕಾದ್ರೂ ತುಂಬ ಕಷ್ಟ ಆಗುತ್ತೆ ಈ ಸಮಯದಲ್ಲಿ ಒಂದು ನಾವು ಆನ್ಲೈನಲ್ಲಿಯೂ ಬುಕ್ ಮಾಡ್ಬೋದು ಏನಿದ್ದರೂ ಉದ್ಯೋಗ ತುಂಬ ಜನಕ್ಕೆ ಹೆಲ್ಪಾಗಿದೆ ಉದ್ಯೋಗ ಮ್ ಒಂದು ಅಂದರೆ ತಂತ್ರಜ್ಞಾನದ ಪ್ರಕಾರವಾಗಿ ತುಂಬ ಉಪಯೋಗ ಆಗಿದೆ ಈಗಿನ ಸ್ ತಂತ್ರಜ್ಞಾನದ ಪ್ರಕಾರ ತುಂಬ ಮಹತ್ವದ ಪಾತ್ರ ಇದೆ ತುಂಬ ತುಂಬ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಉದ್ಯೋಗದ ಉದ್ಯೋಗ ದೃಷ್ಟಿಯಿಂದ ಈಗ ಏನಂದರೆ ಆನ್ಲೈನಲ್ಲೇ ಎಲ್ಲ ಕೆಲಸಗಳಾಗ್ತಿರುವುದರಿಂದ ಎಲ್ಲ ಓದಿ ಓದಿರ್ಬೋದು ಓದೇ ಇಲ್ಲದೇ ಇರ್ಬೋದು ಮನೇಲ್ಲಿ ಕೂತವ್ರಿಗೂ ಕೆಲಸಗಳು ಸಿಗ್ತಾಯಿವೆ ಹಾಗಾಗಿ ಈಗಿನ ತಂತ್ರಜ್ಞಾನ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಉದ್ಯೋಗಗಳೆಂದರೆ ತುಂಬ ಆನ್ಲೈನಲ್ಲಿ ತುಂಬ ಉದ್ಯೋಗಗಳು ಬರುತ್ತವೆ ಝೊಮೊಟ ಆಗಿರ್ಬೋದು ಅಥವಾ ಉಬೇರ ಹಾಗೂ ತುಂಬ ತುಂಬ ಒಳ್ಳೊಳ್ಳೆಯ ಆನ್ಲೈನಲ್ಲಿ ಕೆಲಸಗಳಿರ್ಬೋದು ಎಲ್ಲ ಎಲ್ಲ ಕೆಲಸಗಳು ಈಗ ಓದಿ ಓದಿರ್ಬೋದು ಓದದೆಯೇ ಇರ್ಬೋದು ಕೆಲ್ಸಗಳನ್ನು ಮಾಡ್ಬೋದು ಆ ಥರ ಎಲ್ಲ ಈಗ ತುಂಬ ವ್ ಜನಗಳಿಗೆ ಉಪಕಾರವಾಗಿದೆ ಅದಕ್ಕೋಸ್ಕರ ಈಗಿನ ತಂತ್ರಜ್ಞಾನ ಒಳ್ಳೆಯದೇ ಆಗಿದೆ ಅಂತ ಹೇಳ್ಬೋದು